ಹಾಂ ನಮಸ್ತೆ ಸರ್ ಯಾರು ಹಾಂ ಹೇಳಿ ಸರ್ ಹಾಂ ಸರ್ ಹೇಳಿ ಸರ್ ಹಾಂ ಹಾಂ ಸರ್ ಸರ್ ನಮ್ಮಲ್ಲಿ ಅಪಾಚಿ ಒನ್ ಸಿಕ್ಸ್ಟಿ ಮತ್ತು ಮತ್ತು ಹೋಂಡಾ ಬುಲೆಟು ಬುಲೆಟು ರಾಯಲ್ ಎನ್ಫೀಲ್ಡು ಮತ್ತು ಹಿಮಾಲಯನ್ ಪಲ್ಸರು ಮತ್ತು ಹಾಂ ಸರ್ ಆಕ್ಟಿವ್ ಹೋಂಡಾ ಇನ್ನು ಬೇಜಾನ್ ಇದೆ ಗಾಡಿಗಳು ನೀವು ಎಷ್ಟು ಜನ ಬರ್ತಿದ್ದೀರಾ ಸರ್ ನಾವು ಹಾಂ

ಸರ್ ಹಾಂ ಸರ್ ಹಾಂ ನಮ್ಮಲ್ಲಿ ನಾವು ಗಾಡಿ ಅಲ್ದಿರ ಹೆಲ್ಮೆಟ್ ಕೊಡ್ತೀವಿ ಸೇಫ್ಟಿ ಜಾಕೆಟ್ ಕೊಡ್ತೀವಿ ಹಾಂ ಮತ್ತೆ ನೀವು ಆನ್ ದಿ ಸ್ಪಾಟಲ್ಲಿ ಏನಾದರು ವೈಕಲು ರಿಪೇರಿಗೆ ಬಂತು ಎಲ್ಲ ನಾವು ಸರ್ವಿಸ್ ಮಾಡಿ ಒಳ್ಳೆಯ ಗಾಡಿ ಇದೆ ಅಕಸ್ಮಾತ್ ಎಮರ್ಜೆನ್ಸಿ ಏನಾದರೂ ಆಯ್ತು ಅಂತಂದರೆ ನಮ್ಮ ಕಸ್ಟಮರ್ಸ್ ಬಂದು ತಕ್ಷಣ ನಿಮಗೆ ಎಲ್ಪ್ಫುಲ್ ಮಾಡ್ತಾರೆ ಸರ್

ಹಾಂ ಸರ್ ಸರ್ ಆದರೆ ನಮ್ದು ಒಂದು ಕಂಡೀಶನ್ ಇದೆ ಡ್ರೈವಿಂಗ್ ಲೈಸೆನ್ಸು ಇರಬೇಕು ಮತ್ತು ಒಂದು ಗಾಡಿಯಲ್ಲಿ ಇಬ್ಬರು ಮಾತ್ರ ಟ್ರಾವೆಲ್ ಮಾಡಬೇಕು ಹಾಂ ಸರ್

ಹಾಂ ಸರ್

ಹಾಂ ಸರ್ ಹಾಂ ಸರ್ ಖಂಡಿತವಾಗಲೂ ಸರ್ ಓಕೆ ಸರ್ ಸರಿ ಸರ್ ನೀವು ಆರಾಮಾಗಿ ಬನ್ನಿ ನಾವು ಎಲ್ಲ ಮಾಡ್ಕೊಡ್ತೀವಿ ಸರ್ ಹಾಂ ಸರ್ ನಿಮ್ಮ ಪ ಹಾಂ ಸರ್ ನಿಮಗೆ ನಿಮ್ಗೆ ಫರ್ಫೆಕ್ಟ್ ಆಗಿ ನಾವು ವೆಯ್ಕಲ್ ಕೊಡ್ತೀವಿ ಸರ್ ಬನ್ನಿ ಸಾರ್ ಆರಾಮಾಗಿ ಓಕೆ ಸರ್ ಥ್ಯಾಂಕ್ ಯು ಸರ್